ಹಲೋ ನೀವು ವೆಡ್ಡಿಂಗ್ ಪ್ಲ್ಯಾನರಾ ಹಾಂ ಇದು ನಾನು ಗಾನವಿ ಅಂತ ನೆಕ್ಸ್ಟ್ ಮಂತ್ ಫಿಫ್ಟಿನಿಗೆ ನನ್ನ ಮದುವೆಯಿದೆ ಅದಕ್ಕೆ ಸ್ವಲ್ಪ ನಿಮ್ದು ಹೆಲ್ಪ್ ಬೇಕಿತ್ತು ಹಾಂ ಇದು ವೆಡ್ಡಿಂಗಿಗೆ ಗ್ರ್ಯಾಂಡಾಗೇನು ಬೇಡ ನಾವು ಟೆಂಪಲಲ್ಲಿ ಮದುವೆ ಆಗ್ತಿರೋದು ಸಿಂಪಲ್ಲಾಗೆ ಡೆಕೊರೇಟೆಲ್ಲ ಮಾಡಿಕೊಡ್ಬೇಕಿತ್ತು ಅಂದರೆ ಸಿಟ್ಟಿಂಗ್ದು ಆ ಮತ್ತು ಸ್ಟೇಜ್ ಅರೆಂಜ್ಮೆಂಟೆಲ್ಲ ಮಾಡಿಕೊಡ್ಬೇಕಿತ್ತು ಹಾಂ ಇಲ್ಲ ನಾವೇ ಬರುತ್ತೀವಿ ನೀವು ಆ ಟೈಮ್ ಹೇಳಿದ್ರೆ ಬರುತ್ತೀವಿ ಹಾಂ ಒಂದು ಏಯ್ಟ್ ತರ್ಟಿ ನೈನ್ ಬರುತ್ತೀವಿ ಹಾಂ ಇಲ್ಲ ಬೇಡ ಡ್ರಸ್ಸೆಲ್ಲ ನಾವೇ ಪರ್ಚೆಸ್ ಮಾಡಿದ್ದೀವಿ ಅದಕ್ಕೇನ್ ಬೇಡ ಬರಿ ಸ್ಟೇಜಿಗೆ ಎಲ್ಲ ರೆಡಿ ಮಾಡಿಕೊಡ್ಬೇಕು ಮತ್ತು ಚೇರ್ಸೆಲ್ಲ ಅರೇಂಜ್ ಮಾಡ್ಕೊಡ್ಬೇಕು ಅಷ್ಟೇ ಸಾಕು ಹಾಂ ಇಲ್ಲ ಆ ಥರ ಏನು ಬೇಡ ಅದಕ್ಕೆಲ್ಲ ನಾವೇ ರೆಡಿ ಮಾಡಿಕೊಂಡಿದೀವಿ ಬರಿ ನೀವು ಡೆಕೋರೇಷನ್ ಮಾಡಿಸ್ಕೊಟ್ರೆ ಸಾಕು ಹಾಂ ಇಲ್ಲ ಅದೆಲ್ಲ ಹಾಂ ಫ್ಲವರ್ಸ್ ಮಾಮೂಲಿ ಸಿಂಪಲ್ಲಾಗೆ ಡೆಕೊರೇಟ್ ಮಾಡಿದ್ರೆ ಸಾಕು ಹಾಂ ಬೇರೆ ಏನು ಬೇಡ ಅಷ್ಟೇ ಸಾಕು ಪ್ಲವರ್ಸಲ್ಲಿ ಡೆಕೋರೇಟ್ ಮಾಡಿಕೊಟ್ರೆ ಸಾಕು ಮತ್ತೆ ಏನಿಲ್ಲ ಯಾವಾಗ ಬರೋಣ ನಾಳೆ ಅಥ್ವಾ ನಾಡಿದ್ದ ಆ ಥರ ಏನೂ ಬೇಡ ಇಲ್ಲೆಲ್ಲ ನಾವೇ ಮಾಡಿಕೊಂಡಿದೀವಿ ಹಾಂ ಅದಕ್ ಬೇಕಿದ್ದರೆ ಮಾಡಿಕೊಡಿ ಕಾರಿಗೆ ಸ್ವಲ್ಪ ಸಿಂಪಲ್ ಹೂವಲ್ಲಿ ಅಷ್ಟೆ ಯಾವಾಗ ಬರೋಣ ಇದು ಬುಕ್ಕಿಂಗಿಗೆ ಹಾಂ ನಾಳೆ ಬೇಕಿದ್ದರೆ ಬರುತ್ತೀವಿ ಹಾಂ ಹಾಂ ಬರುತ್ತೀವಿ ಸಂಜೆ ಆದರೆ ಬರುತ್ತೀವಿ ಹಾಂ ಸರಿ ನೀವು ಎಷ್ಟು ಗಂಟೆಗೆ ಫ್ರೀ ಆಗ್ತೀರಾ ಅಂತ ಹೇಳದ್ರೆ ಆ ಟೈಮಿಗ್ ಬರುತ್ತೀವಿ ಹೌದಾ ಸರಿ ಹಂಗಾದ್ರ್ ನಾವು ಫೈವ್ ತರ್ಟಿ ಸಿಕ್ಸ್ ಅಷ್ಟರಲ್ಲಿಗೆ ಬರುತ್ತೀವಿ ಹಾಂ ಇದು ಪೇಮೆಂಟ್ ಎಷ್ಟು ಹೌದ ಸರಿ ಆಯಿತು ಹಾಂ ಬಾಯ್